ಹೌದು ನಮ್ಮ ಹಳ್ಳಿಯಲ್ಲಿ ನೀರಾವರಿ ಸೌಲಭ್ಯ ಇದೆ ಅಲ್ಲಿ ನೀರಾವರಿ ಉತ್ತಮ ಅಂತಂದರೆ ಚೆನ್ನಾಗಿದೆ ಯಾವ ಥರ ಇವಾಗ ನಾವು ಬೋರ್ ಹಾಕ್ಸೋದು ಅಲ್ಲಿ ನೀರು ಬರುತ್ತೆ ಆ ನೀರಲ್ಲಿ ನಾವು ಬೆಳೆ ಬೆಳೆಯೋದು ಅಥವಾ ಇನ್ನೇನೇ ಕೆಲಸ ಕಾರ್ಯಗಳನ್ನು ಅದರಲ್ಲಿ ಮಾಡೋದು ಈ ಥರ ಹಲವಾರು ಈ ಕೆಲಸಗಳ್ನ ನೀರಾವರಿಲ್ಲಿ ಮಾಡ್ತೀವಿ ನೀರಾವರಿಲ್ಲಿ ತುಂಬ ಬೆಳೆಗಳನ್ನ ಆಮೇಲೆ ಆಲ್ಮೋಸ್ಟು ಎಲ್ಲದಕ್ಕೂ ನೀರಾವರಿ ಇದ್ರೇ ನಾವು ಬೆಳೆ ಬೆಳೆಯೋಕ್ಕೆ ಸಾಧ್ಯ ಆಗೋದು ಹಾಗಾಗಿ ನಾವು ನೀರಾವರಿ ಇದ್ಕೆ ಹೆಚ್ಚು ಒತ್ತು ಕೊಡೋದು ಯಾಕೆ ಏನಿಕ್ಕೆ ಅಂತಂದರೆ ಈಗ ನೀ ಏನೇ ಬಾಳೆಹಣ್ಣು ಬೆಳಿತೀವಾ ನೀರು ಬೇಕೇ ಬೇಕು ಇನ್ನು ಭತ್ತ ಬೆಳಿತೀವಾ ಭತ್ತ ಬೆಳೀತಿವಿ ಅಂದರೆ ಇಪ್ಪತ್ತ್ನಾಲ್ಕು ದಿನಕ್ಕೆ ಇಪ್ಪತ್ತ್ನಾಲ್ಕು ಗಂಟೆ ಏನಿದೆ ಅದಷ್ಟಕ್ಕೂ ಕೂಡ ನೀರು ಬೇಕೇ ಬೇಕು ಇನ್ನು ಯಾವುದೇ ತರ್ಕಾರಿಗಳು ಬೆಳೀತೀರಾ ಟೊಮೋಟೊ ಬೆಳೀತೀರಾ ನೀರು ಬೇಕು ಬೀಟ್ರೂಟ್ ಬೆಳೀತೀರಾ ನೀರು ಬೇಕು ಕ್ಯಾರೆಟ್ ಬೆಳೀತೀರಾ ನೀರು ಬೇಕು ದ್ರಾಕ್ಷಿ ಸೇಬು ಬಾಳೆಹಣ್ಣು ದಾಳಿಂಬೆ ಹಣ್ಣು ಎಲ್ಲ ಕೋಸು ಬೆಳೆಯೋದು ಅರ್ಶಿಣ ಬೆಳೆಯೋದು ಇದೇ ಥರ ಸೂರ್ಯಕಾಂತಿ ಮೆಕ್ಕೆಜೋಳ ಆಮೇಲೆ ಸಣ್ಣ ಜೋಳ ಆಮೇಲೆ ಅವರೇಕಾಳು ಆಮೇಲೆ ಅಲಸಂದೆ ಹೆಸ್ರುಕಾಳು ಎಲ್ಲ ಥರದ ಕಾಳುಗಳನ್ನ ಬೆಳೀತೀವಿ ಅಂದರೂ ಕೂಡ ನಮಿಗೇನು ಬೇಕು ನೀರು ಬೇಕು ಏನಕ್ಕಾಗಿ ಅಂದರೆ ಇಂತಿಂಥದ್ದು ಮಣ್ಣಲ್ಲಿ ಇಂತಿಂಥದನ್ನೇ ಬೆಳೀಬೇಕು ಅಂತ ಇರುತ್ತೆ ಇವಾಗ ಯಾವ ಯಾವುದೋ ಮಣ್ಣಲ್ಲಿ ಏನೇನೋ ಬೆಳೆಯಕ್ಕಂತೂ ಆಗಲ್ಲ ಯಾಕಂದರೆ ಮಣ್ಣಿಗೆ ಅಡ್ಜಸ್ಟ್ ಆಗೋಂಗೆ ಬೆಳೀಬೇಕು ಈಗ ನಮ್ಗೆ ಚಾಮ್ರಾಜನಗರದಲ್ಲಿ ನಾವು ದ್ರಾಕ್ಷಿ ಬೆಳೆಯಲ್ಲ ಯಾಕಂತಂದರೆ ನಮ್ಮ ಮಣ್ಣಲ್ಲಿ ದ್ರಾಕ್ಷಿ ಹಣ್ಣು ಬರಲ್ಲ ಆದರೆ ನಮ್ಮ ಕಡೆ ನೇಂದ್ರ ಬಾಳೆ ಏಲಕ್ಕಿ ಬಾಳೆ ಆಮೇಲೆ ಅರ್ಶಿಣ ಈ ಥರ ಬೆಳೀಬೋದು ಸೇಬು ಈ ಥರ ಬೆಳೆಯದಿಕ್ಕೆ ಆಗಲ್ಲ ನನ್ನ ಕಡೆ ಏನು ಜೋಳ ಸೂರ್ಯಕಾಂತಿ ಹತ್ತಿ ಚೆಂಡು ಹೂವು ಸೇವಂತಿಗೆ ಹೂವು ಈ ಥರ ನಮ್ಮ ಈ ಕಡೆ ಗುಲಾಬಿ ಹೂವು ಈ ಥರ ಇಲ್ಲಿ ಬೆಳೀತೀವಿ ನಾವು ಅತಿ ಮುಖ್ಯ ಜಾಸ್ತಿ ಅಂದರೆ ಬಾಳೆ ಅರ್ಶಿಣ ಈರುಳ್ಳಿ ಇದು ಜಾಸ್ತಿ ಯಾಕಂತಂದರೆ ನಾವು ಹೆಂಗೇ ಮಾಡುದ್ರೂ ಕೂಡ ಅವು ಒಗ ಅರ್ಶಿಣ ಹಾಕ್ತಿವಿ ಅರ್ಶಿಣ ಹಾಕಿ ಅದಕ್ಕೆ ನೀರು ಹಾಯಿಸ್ಲೆಬೇಕು ಮಳೆ ಆಧಾರಿತವಾಗಿ ನಾವು ಅರ್ಶಿಣನ ಬೆಳೆಯೋದಿಕ್ಕಾಗಲ್ಲ ಇನ್ನು ಬಾಳೆಹಣ್ಣು ಹಾಕ್ತಿವಾ ಬಾಳೆ ಅಂದರೆ ಅದು ಒಂದು ವರ್ಷದ ಬೆಳೆ ಒಂದು ವರ್ಷ ಬೆಳೆ ಅಂತಂದ್ರೆ ಒಂದು ವರ್ಷ ಫುಲ್ ಅದು ನೀರಾವರಿಲ್ಲೇ ಇರಬೇಕು ಒಂದು ವರ್ಷ ಪೂರ್ತಿ ಅದು ಮಳೆ ಬೀಳಕ್ಕಂತೂ ಹೋಗಲ್ಲ ಆದ್ರಿಂದ ಒಂದು ಒಂದು ವರ್ಷಕ್ಕೆ ಏನು ಬೇಕು ನೀರು ಅದಕ್ಕೆ ಅದನ್ನು ನಾವು ಪೂರೈಕೆ ಮಾಡಿಕೊಡ್ಬೇಕಾಗತ್ತೆ ಇನ್ನು ಅದನ್ನು ಬಿಟ್ಟರೆ ಕಬ್ಬು ಹಾಕ್ತೀವಿ ಕಬ್ಬು ಕೂಡ ಅದು ವಾರ್ಷಿಕ ಬೆಳೆನೇ ಕಬ್ಬು ಒಂದು ವರ್ಷ ಬೇಕು ಬೆಳೀತೀವಿ ಅಂದರೆ ಕಬ್ಬಿಗೆ ಯಾವಾಗ್ಲೂ ನೀರು ಕಟ್ಟಲೇ ಬೇಕು ನೀರಿಲ್ಲ ಅಂದರೆ ಕಬ್ಬಾಗಲಿ ಭತ್ತ ಆಗಲಿ ಯಾವುದೂ ಕೂಡ ಬರಲ್ಲ ಕೆಲ್ವೊಂದೊಂದು ಕಡೆ ಕೆಲವೊಂದೊಂದು ಥರ ರೇಟ್ಗಳಿರುತ್ತೆ ಆಮೇಲೆ ಮಣ್ಣುಗಳೂ ಅಷ್ಟೇ ಗೊಬ್ಬರ ಹಾಕ್ಬೇಕಾಗುತ್ತೆ ನೀರೊಂದು ಹಾಯ್ಸಿದ ತಕ್ಷಣ ಎಲ್ಲ ಆಗಲ್ಲ ಗೊಬ್ಬರ ಹಾಕ್ಬೇಕಿರುತ್ತೆ ಯಾವ್ಯಾವ ಗೊಬ್ಬರ ಹಾಕುದ್ರೆ ಯಾವುದು ಫಲವತ್ತತೆ ಬರುತ್ತೆ ಆ ನಂತರ ಇವೇ ತುಂಬ ಇರುತ್ತೆ ಈ ಥರ ಆಮೇಲೆ ಗೊಬ್ಬರ ಹಾಕಿ ಅದಕ್ಕೆ ನೀರು ಹಾಯಿಸಿ ಅದಕ್ಕೇನೇನು ಬೇಕು ಏನೇನು ಆ ಟೈಮ್ಗೆ ಯಾವ ಔಷಧಿ ಹಾಕ್ಬೇಕು ಯಾವ ಟೈಮ್ಗೆ ಯಾವ ಗೊಬ್ಬರ ಹಾಕ್ಬೇಕು ಕಳೆ ಕೀಳಿಸಬೇಕಾ ಅಥ್ವಾ ನೀರು ಹಾಕಬೇಕಾ ಎಲ್ಲಾನು ಅದರದ್ದೇ ಟೈಮ್ ಆದಂತಹ ಅದಕ್ಕೆ ಕಾಲ ಬಂದಾಗ ಅವುಗಳ್ನೆಲ್ಲ ಅದಕ್ಕೆ ಮಾಡಿಕೊಡ್ಬೇಕಾಗಿರುತ್ತೆ ಇದೇ ಥರ ಮಾಡ್ತಾ ಹೋದಾಗ ಇನ್ನೂ ಉಳಿಕೆ ಅಂತಂದರೆ ಇನ್ಯಾವುದೂ ಸದ್ಯಕ್ಕೆ ಇರಲ್ಲ ಎಲ್ಲ ಕೂಡ ಈಗ ನೀರ್ನ ಫಸಲೇ ಆಗಿರುತ್ತೆ ಯಾವುದೂ ಕೂಡ ಬೆಜ್ಜಿಲ್ಗೆ ಅಷ್ಟಾಗಿ ಯಾವ್ದೂ ಬರಲ್ಲ ಬೆಜಿಲ್ಗೆ ಬೆಳಿತೀವಿ ಅಂದರೆ ಸೂರ್ಯಕಾಂತಿ ಅಥ್ವಾ ಜೋಳ ಅದು ಮಳೆ ಬಿದ್ದರೆ ಬೇಡ ಮಳೆ ಬೀಳ್ಲಿಲ್ಲ ಅಂದರೆ ಅದನ್ನು ಕೂಡ ನಾವು ಬೆಳೆಯೋಕ್ಕಂತೂ ಹೋಗಲ್ಲ ಇನ್ನು ಅದನ್ನು ಬಿಟ್ಟರೆ ತರಕಾರಿಗಳಾಗ್ಲಿ ಹೂಗಳಾಗಲಿ ಹಣ್ಣುಗಳಾಗ್ಲಿ ಈ ಸೀತಾಫಲ ಆದಮೇಲೆ ಸಪೋಟ ಹಣ್ಣು ಸೀಬೆ ಹಣ್ಣು ಇವುಗಳ್ನೆಲ್ಲ ಬೆಳೀತೀವಿ ಅಂತಂದರೆ ನಮಗೆ ನೀರು ತುಂಬ ಆವಶ್ಯಕ ಇದೆ ನೀರಿಲ್ಲ ಅಂತಂದ್ರೆ ಯಾವುದೇ ಅಂತ ಬೆಳೆಗಳನ್ನಾಗ್ಲಿ ಹಣ್ಗಳ್ನಾಗ್ಲಿ ನಾವು ಬೆಳಿಯೋದಿಕ್ಕೆ ಆಗಲ್ಲ ಯಾಕಂತಂದರೆ ನಮಗೆ ನೀರು ಮುಖ್ಯ ನೀರು ಇದ್ರೇ ಯಾವುದೇ ಆದಂತಹದ್ದನ್ನ ನಾವು ಬೆಳ್ಕೊಬೋದು ನೀರಿಲ್ಲ ಅಂದರೆ ನಾವು ಯಾವುದನ್ನೂ ಕೂಡ ಬೆಳೆಯೋಕ್ಕಾಗಲ್ಲ ಯಾಕಂತಂದರೆ ನೀರಲ್ಲಿ ಸಿಗುವಂತಹ ಅವಕ್ಕೆ ನೀರಲ್ಲಿ ಏನು ಬೇಕು ಅದು ಸಿಗುತ್ತಲ್ಲ ಆದ್ರಿಂದ ನಾವು ನೀರಲ್ಲಿ ಏನು ಬೆಳ್ಕೊಬೇಕಾಗುತ್ತೆ ಸರಿಯಾದ ಟೈಮ್ಗೆ ನೀರು ಒದಗಿಸ್ಲಿಲ್ಲ ಅಂದರೆ ಯಾವುದೇ ಫಸಲು ಕೂಡ ಆಗಲ್ಲ ಹಾಗೆಯೇ ನಾವು ನೀರು ಇದ್ರೇ ನಮ್ಮ ಕಡೆ ಫಸಲು ಮಾಡಬೇಕೈತೆ ಇಲ್ಲ ಅಂತಂದರೆ ಯಾವ ಫಸಲೂ ನಾವು ಮಾಡೋಕ್ಕಂತೂ ಆಗಲ್ಲ ಇನ್ನು ಯಾವ ಪ್ರತಿಯೊಂದು ಬೆಳೆಗೂ ನೀರು ಅಗತ್ಯವಾಗಿ ಬೇಕೇ ಬೇಕು ನೀರು ಅಂತಂದರೆ ಈಗ ಕೆಲವ್ರು ಆರ್ನೂರು ಅಡಿ ಏಳ್ನೂರು ಅಡಿ ಒಡೆಸಿದ್ರೂ ನೀರೂ ಸಿಗಲ್ಲ ಕೆಲವೊಂದೊಂದು ಸಲ ಯಾಕಂತಂದರೆ ನೀರಿನ ಗುಣಮಟ್ಟ ಕಡಿಮೆ ಇದ್ದಾಗ ಏನಿದ್ದರೂ ಸಾವಿರ ಎರಡು ಸಾವಿರಗಟ್ಲೆ ಈಗ ನೆಲ ಅಗೀಬೇಕು ಅಂದರೆ ಬೋರ್ ಬೋರನ್ನ ನಾವು ಎರಡು ಸಾವಿರ ಅಡಿಗೆ ಹಾಕ್ಸ್ಬೇಕು ಹಂಗಾದ್ರೆ ಮಾತ್ರ ಕೆಲವೊಂದು ಟೈಮಲ್ಲಿ ನೀರು ಬರೋದು ಹಂಗೂ ಒಂದೊಂದು ಸರ್ತಿ ಅಷ್ಟು ಹಾಕುದ್ರು ಕೂಡ ನೀರು ಬರಲ್ಲ ಯಾಕಂತಂದರೆ ನೀರಿನ ಗುಣಮಟ್ಟ ಇರೋದೇ ನಮಗೆ ಅಷ್ಟು ಬೇರೆ ಕಡೆಯೆಲ್ಲ ಅರ್ವತ್ತು ಎಪ್ಪತ್ತು ಅಡಿಗೆಲ್ಲ ಬರ್ತಾ ಇದೆ ಬಟ್ ನಮ್ಮ ಚಾಮ್ರಾಜ್ನಗರದ ಕಡೆ ಅಷ್ಟಕ್ಕೆ ನೀರು ಬರಲ್ಲ ಇನ್ನೂ ಆಳ್ವಾಗಿ ಹೋದ್ರೆ ಮಾತ್ರ ಬರೋದು ಕೆಲವೊಂದೊಂದು ಕಡೆ ಚೆನ್ನಾಗಿ ನೀರು ಬರುತ್ತೆ ಕೆಲವೊಂದೊಂದು ಕಡೆ ಚೆನ್ನಾಗಿ ನೀರು ಬರಲ್ಲ ಆದ್ದರಿಂದ ಅಷ್ಟು ಅದು ಬಿಟ್ಟರೆ ಏನು ಏನೇ ಮಾಡ್ತೀನಿ ಅಂದರೂ ಕೂಡ ತೆಂಗು ತೆಂಗು ಒಂದು ಬೆಳೀತಿನಿ ಅಂದರೂ ಕೂಡ ತೆಂಗಿಗೂ ಕೂಡ ಯಾವಾಗ್ಲೂ ನೀರು ಇದ್ದೇ ಇರಬೇಕು ತೆಂಗೂ ಕೂಡ ನೀರಿಂದ ನೀರು ಹಾಯ್ಸಿ ಗೊಬ್ಬರ ಹಾಕಿ ಎಲ್ಲನೂ ಮಾಡಿ ತೆಂಗನ್ನೂ ಕೂಡ ನಾವು ಬೆಳೀತೀವಿ ಇನ್ನೂ ಇದೇ ಥರ ಬರ್ತೀನಿ ಅಂದರೆ ಹಸುಗಳಿಗೂ ಕೂಡ ನೀರು ಬೇಕು ಈಗ ಜಮೀನುಗಳೆಲ್ಲ ಇರ್ತಾರೆ ಅಲ್ಲೇ ಬೆಳೀತಾರೆ ಅಲ್ಲೇ ಈಗ ಬಾಳೆ ಹಾಕ್ಕಾ ಐರ್ಗಳ್ನ ಕಟ್ ಮಾಡಿ ಹಾಕ್ತರೆ ಬಾಳೆ ಐರು ಅಂತಂದರೆ ನಾವು ನೀರು ಹೆಚ್ಚು ನೀರು ಗೊಬ್ಬರ ಹೆಚ್ಚಾಗ್ ಕೊಟ್ಟಾಗ ಬಾಳೆಗೂ ಕೂಡ ಐರು ಜಾಸ್ತಿ ಬೆಳೀತದೆ ನಾವು ನೀರು ಗೊಬ್ಬರ ಕಡಿಮೆ ಹಾಕದ್ರೆ ಅದು ಬೆಳೆಯೋದಕ್ಕಂತೂ ಹೋಗಲ್ಲ ಇದೇ ಥರ ಇನ್ನೂ ಬೇಕು ಬೇಕಾದಷ್ಟು ಎಲ್ಲ ಬೆಳೆಗಳ್ನೂ ಕೂಡ ನಾವು ನೀರಿನ ಅವಲಂಬನೆ ಮಾಡಿಕೊಂಡೇ ಬೆಳೀಬೇಕು ನೀರು ಇಲ್ಲ ಅಂತಂದರೆ ಯಾವುದೇ ಥರದನ್ನೂ ಬೆಳೆಯೋದಿಕ್ಕಂತೂ ಆಗಲ್ಲ